ಹನ್ನೆರಡು ಅಕ್ಟೋಬರ ಎರಡು ಸಾವಿರದ ನಾಲ್ಕು ಹತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆರಡು ಹನ್ನೊಂದು ಜನವರಿ ಎರಡು ಸಾವಿರದ ಮೂರು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಎರಡು ಎಂಟು ಜೂನ್ ಎರಡು ಸಾವಿರದ ಆರು